ಹಲೋ ಹಲೋ ತನಿಷಾನಾ ನಾನು ನಿಮ್ಮ ಆಡ್ಮಿನ್ ಮಾತಾಡ್ತಿದ್ದೀನಿ ಇದು ಎಂಪ್ಲಾಯ್ಸ್ ಯೂಶ್ವಲಿ ಹೆಂಗೆ ಇನ್ಫಾಮ್ ಮಾಡ್ತೀರಿ ನೀವು ಆಫೀಸಿನ ವೈಡ್ ಅನೌನ್ಸ್ಮೆಂಟ್ ಆರ್ ಈವೆಂಟ್ಸ್ ಇತ್ತು ಅಂದರೆ ಹಾಂ ನನಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋದಿತ್ತು ಅದಕ್ಕೆ ನಾನು ನಿಮಗೆ ಇದು ಪರ್ಸ್ನಲಿ ಕೇಳುತ್ತೀನಿ ನೀವು ಇದು ಯಾರಿಗು ಇನ್ಫಾರ್ಮ್ ಮಾಡ್ಬೇಡ್ರೀ ಹಾಂ ನಿಮ್ಮ ಹತ್ತಿರ ಎಷ್ಟು ಇದೆ ಫೆಕಲ್ಟಿ ಪೂರಾ ಇದು ಲಾಸ್ಟ್ ಈವೆಂಟ್ ಎಲ್ಲಿ ಆಗಿತ್ತು ರೀ ಈಗ ಈಗ ಅನೌನ್ಸ್ಮೆಂಟ್ ಆದರೆ ಏನಾದರು ಮಾಡೋದಿದ್ರೆ ನೀವು ಏನಂತಾರೆ ಮಾರ್ನಿಂಗ್ ಮಾಡ್ತೀರಾ ಏನು ಈವ್ನಿಂಗ್ ಮಾಡ್ತೀರಾ ಹಾಗಾ ಹಾಂ ಹಾಂ ಅದೇ ಈಗ ನಾನು ನಿಮ್ಗೆ ಅಷ್ಟೇ ಕೇಳುತ್ತೀನಿ ಏಕಂದ್ರೆ ನನಗೆ ನಿಮ್ಮ ಮೇಲೆ ಅಷ್ಟೇ ಟ್ರಸ್ಟ್ ಇದೆ ರೀ ಸ್ವಲ್ಪ ಭರವಸೆ ಇದೆ ನಿಮ್ಮ ಮ್ಯಾಲೆ ಅದಕ್ಕೆ ನಾನು ನಿಮಗೆ ಕೇಳುತ್ತೀನಿ ಇದು ಎಲ್ಲೂ ಬಿ ಲೀಕ್ ಆಗ್ಲಾರ್ದಂಗೆ ನೀವು ನೋಡ್ಕೋಳ್ರೀ ಸ್ವಲ್ಪ ಇಷ್ಟು ನೀವು ಮಾಡಿರಿ ರೀ ನಾನು ಮತ್ತೆ ಮುಂದೆ ಏನಾರೂ ನನಗೆ ಹೆಲ್ಪ್ ಬೇಕಾಗಿತ್ತು ಅಂದ್ರೆ ನಿಮಗೆ ಕಾಲ್ ಮಾಡಿ ಕೇಳ್ತೇನೆ ರೀ ಹಾಂ ಯಾಕಂದ್ರೆ ನನಗೆ ಈಗ ನಾನು ರೀಸೆಂಟ್ಲಿ ಜಾಯ್ನ್ ಆಗೀನಲ್ಲ ರೀ ಹಾಂ ಅದು ಆಡ್ಮಿನ್ನು ಈಗ ನನಗೆ ಗೊತ್ತಿರ್ಬೇಕು ರೀ ನನ್ನ ಎಂಪ್ಲಾಯ್ಸ್ ಹೆಂಗೆ ಅರ ಹೆಂಗೆ ಏನು ಮಾಡುತ್ತಾರೆ ಈಗ ನನ್ಗೆ ಯಾವ್ದಾರೂ ಒಂದು ಅನೌನ್ಸ್ಮೆಂಟ್ ಮಾಡೋದಿದೆ ಈವೆಂಟ್ ಮಾಡೋದಿದೆ ಅಂದರೆ ನಾನು ನಿಮಗೆ ಒಪ್ಪಿಸ್ಬೌದು ಆಯ್ತು ಆಯ್ತು ಸರಿ ಸರಿ ಹ್ಞೂ ಆಯ್ತು ಆಯ್ತು ತ್ಯಾಂಕ್ಸ್ ರೀ ಥ್ಯಾಂಕ್ಸ್